ಹಲೋ ಫೈವ್ ಸ್ಟಾರ್ ಬಿರ್ಯಾನಿ ಹೋಟೆಲಾ ಸರ್ ನಮಸ್ಕಾರ ಸರ್ ಸರ್ ನಾನು ಬಿರ್ಯಾನಿ ಆರ್ಡರ್ ಮಾಡಿದ್ದೆ ಅದು ಸರಿಯಾಗಿ ತಂದು ಕೊಟ್ಟಿರಿ ಸರ್ ಭಾಳ ಮಳೆ ಚಳಿ ಕತ್ತಲು ಇಂಥ ಸಂದರ್ಭದಲ್ಲಿ ನೀವು ಊಟ ನಮಗೆ ತಲ್ಪಿಸಿದಿರಿ ಸರ ಒಳ್ಳೆಯ ಕ್ವಾಲಿಟಿ ಊಟ ಇತ್ತು ಏನು ಊಟ ಡ್ಯಾಮೇಜ್ ಆಗಿಲ್ಲ ಅಂದ್ರೆ ಹಾಳಾಗಿಲ್ಲ ಸರಿಯಾಗಿತ್ತು ಟೇಸ್ಟು ಸರಿಯಾಗಿತ್ತು ಒಳ್ಳೆಯ ಸರ್ವೀಸ್ ನೀವು ಕೊಟ್ಟಿರಿ ನಾನು ಅನ್ಕೊಂಡೆ ಅಂಥ ಮಧ್ಯರಾತ್ರಿಯಲ್ಲಿ ನೀವು ಸರ್ವೀಸ್ ಕೊಡ್ತೀರ ಇಲ್ವೊ ಅನ್ಕೊಂಡೆ ಆದರೂ ಕೂಡ ನೀವು ನನಗೆ ಒಳ್ಳೆಯ ಸರ್ವೀಸ್ ಕೊಟ್ಟು ಊಟವನ್ನು ತಲ್ಪಿಸಿದ್ರಿ ನಿಮ್ಮ ಆ ಆರ್ಡರಿಗೆ ನಾನು ಮೆಚ್ಚಿದೆ ಸರ ಹೌದು ಸರ ನೀವು ಕೊಟ್ಟಂಥ ಊಟವು ತುಂಬ ಟೇಸ್ಟ್ ಆಗಿತ್ತು ಮತ್ತು ಅದು ನನಗೆ ಬಹಳ ತೃಪ್ತಿ ಆಯಿತು ಇಂತ ಸಂದರ್ಭದಲ್ಲಿ ನೀವು ಊಟವನ್ನು ಕೊಟ್ಟಿದ್ಕೋಸ್ಕರ ತುಂಬ ತ್ಯಾಂಕ್ಸ್